ಎಸಸಲ್ಸಿ ಆದ ಮೇಲೆ ಒಂದು ಆಪ್ಷನ್ ಇದೆ ಅಂದರೆ ಡಿಪ್ಲೊಮೊ ಮಾಡ್ಬೋದು ಡಿಪ್ಲೊಮೊದಲ್ಲಿ ಎಲೆಕ್ಟ್ರಿಕಲ್ ಮ್ಯಕ್ಯಾನಿಕಲ್ ಆಮೇಲೆ ಸಿವಿಲ್ ಇಂಜಿನಿಯರಿಂಗ್ ಮೇಲೆ ಮಾಡ್ಬೋದು ಡಿಪ್ಲೊಮೋ ಆಮೇಲೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನಲ್ಲಿ ಮಾಡ್ಬೌದು ಹಾ ಇನ್ನೊಂದು ಆಪ್ಷನ್ ಏನಂದರೆ ಫಸ್ಟ್ ಪಿ ಯು ಸಿಲಿ ಪಿ ಯು ಸಿ ಮಾಡೋದು ಇವಾಗ ಡಿಪ್ಲೊಮೊ ಮಾಡಿ ಮೂರು ವರ್ಷ ಡಿಪ್ಲೊಮೊ ಮಾಡಿ ಆಮೇಲೆ ಇಂಜಿನಿಯರಿಂಗ್ ಮೂರು ವರ್ಷ ಮಾಡ್ಬೋದು ಇಲ್ಲ ಎರಡು ವರ್ಷ ಸೈಯನ್ಸ್ ತೊಕೊಂಡು ವಿದ್ನ ಸಾರಿ ವಿಜ್ಞಾನ ತಕೊಂಡು ಎರಡು ವರ್ಷ ಪಿ ಯು ಸಿ ಮಾಡಿ ಆಮೇಲೆ ನಾಲ್ಕು ವರ್ಷ ಸಾರಿ ಮೂರು ವರ್ಷ ಲ್ಯಾಟ್ರಲ್ ಎಂಟ್ರಿಲ್ಲಿ ಸಿ ಇ ಟಿಲಿ ಎಕ್ಸಾಮ್ ಕೊಟ್ಟು ಇಂಜಿನಿಯರಿಂಗ್ ಮಾಡ್ಬೌದು ಈಗಿನ ಮಕ್ಕಳು ಜಾಸ್ತಿಯಾಗಿ ವಿಜ್ಞಾನ ತೊಕೊಂತಾರೆ ಇಲ್ಲಾದರೆ ವಾಣಿಜ್ಯ ತಕೊಂತಾರೆ ಆದರೆ ಈಗಿನ ಮಕ್ಕಳು ಕಲೆ ಎಲ್ಲ ತೊಕೊಳ್ಳಲ್ಲ ಅಷ್ಟು ಜಾಸ್ತಿ ಯಾಕಂದರೆ ಅದು ಇವಾಗಿನ ಮಕ್ಳ ಪ್ರಕಾರ ಅದ್ರ ಬಗ್ಗೆ ಯಾವುದೂ ಸ್ಕೋಪ್ ಇಲ್ಲ ಏನು ಜಾಬ್ ಚೆನ್ನಾಗಿ ಮಾಡಕ್ಕಾಗಲ್ಲ ಆದರೆ ಕಲೆಗೆ ಅದರದ್ದೇ ಆದ ಮಹತ್ವ ಇದೆ ಇವಾಗ ಕಲೆ ತಕೊಂಡರೆ ನೀವು ಒಂದು ವಕೀಲರಾಗ್ಬೌದು ಇಲ್ಲಾದರೆ ಯು ಪಿ ಎಸ್ ಎಕ್ಸಾಮ್ಗೆ ಬರಿಬೌದು ಗೌರ್ಮೆಂಟ್ ಎಕ್ಸಾಮಲ್ಲಿ ಗೌರ್ಮೆಂಟ್ ಜಾಬ್ ಮಾಡ್ಬೋದು ಸರ್ಕಾರಿ ನೌಕರಿ ಅದರಲ್ಲಿ ನಿಮಗೆ ಜಾಸ್ತಿ ಸೌಲತ್ತು ಇರುತ್ತೆ ಹಾಗೆ ಯಾವುದೇ ಯಾವುದೇ ಸ್ಟ್ರಿಮ್ ತೊಗೊಂಡರೂ ಅದು ಕಮ್ಮಿ ಇದು ಜಾಸ್ತಿ ಅಂತ ಏನೂ ಇಲ್ಲ ಎಲ್ಲ ಒಂದೇ ಇವಾಗ ನೀವು ವಿಜ್ಞಾನ ತೊಕೊಂಡರೆ ವಿಜ್ಞಾನದಲ್ಲಿ ನಿಮಗೆ ಫಿಝಿಕ್ಸ್ ಕೆಮೆಸ್ಟ್ರಿ ಆಮೇಲೆ ಮ್ಯಾತ್ಸ್ ಇರುತ್ತೆ ಆಮೇಲೆ ನಿಮಗೆ ಸ್ ಮತ್ತೆ ಆಪ್ಷನ್ಸ್ ಬರುತ್ತೆ ಕಂಪ್ಯೂಟ್ರ್ ಸೈನ್ಸ್ ತೊಗೊಬೌದು ಬಯ್ಲೋಜಿ ತೊಕೊಬೌದು ಆಮೇಲೆ ಇದು ಎಲೆಕ್ಟ್ರಾನಿಕ್ಸ್ ತೊಕೊಬೌದು ಆಮೇಲೆ ನೀವು ಸಿ ಇ ಟಿ ಬರಿಬೇಕು ನೀವು ಸಿ ಇ ಟಿ ಬರ್ದ ಮೇಲೆ ನಿಮಗೆ ಇದು ಅದರಲ್ಲಿ ಸಿ ಇ ಟಿ ಬರ್ದ ಮೇಲೆ ನಿಮಗೆ ಎಸ್ ಇದಕ್ಕೂ ಆಗ್ಬೌದು ಬಿ ಎಸ್ಸಿ ಎಗ್ರಿಕಲ್ಚರ್ ಅದನ್ನು ತೊಕೊಂಡರೆ ನೆಕ್ಸ್ಟು ನೀವು ಎಗ್ರಿಕಲ್ಚರಲ್ ಆಫೀಸರ್ ಆಗ್ಬೋದು ಆಮೇಲೆ ನೀವು ಜಾಸ್ತಿ ಜನ ಸೀಟ್ ಸಿಕ್ಕಿಲ್ಲಾಂದರೆ ಇಂಜಿನಿಯರಿಂಗಿಗೆ ಹೋಗಿಬಿಡ್ತಾರೆ ಇಂಜಿನಿಯರಿಂಗಲ್ಲೂ ನೀವು ತುಂಬಾ ಬ್ರಾಯ ಇದು ಇದೆ ಬಾ ವಿಭಾಗಗಳಿವೆ ನಿಮ್ಗೆ ಇಷ್ಟ ಆಗಿದ್ದನ್ನು ನೀವು ಹೋಗ್ಬೌದು ಇದು ಮೆಕ್ಯಾನಿಕಲ್ ಹೋಗ್ಬೌದು ಎಲೆಕ್ಟ್ರಿಕಲ್ ಹೋಗ್ಬೌದು ಏ ಇದು ಎಲೆಕ್ಟ್ರಾನಿಕ್ಸ್ ಮಾಡ್ಬೌದು ಇವಾಗಂತೂ ಮಷಿನ್ ಲರ್ನಿಂಗ್ ಟ್ರೆಂಡಲ್ಲಿ ಇದೆ ಅದಕ್ಕೂ ಹೋಗ್ಬೌದು ನೀವು ಅದರಲ್ಲೂ ಅದೂ ಚೆನ್ನಾಗಿದೆ ಆಮೇಲೆ ಬಯೋ ಹಾಂ ಬಯೋಟೆಕ್ನಾಲಜಿಗೆ ಹೋಗ್ಬೌದು ತುಂಬಾ ಇದೆ ಕೆಮಿಕಲ್ ಇಂಜಿನಿಯರಿಂಗ್ ಮಾಡ್ಬೌದು ಇವಾಗ ನಮ್ಮದು ಶಿವಮೊಗ್ಗದಲ್ಲಿ ಎರಡು ಮೂರು ಕಾಲೇಜಿದೆ ಪಿ ಇ ಎಸ್ ಫೇಮಸ್ ಕಾಲೇಜು ನಿಮ್ಗೆ ಗೊತ್ತಿರ್ಬೋದು ಇನ್ನು ಜಾಸ್ತಿಯಾಗಿ ಮಕ್ಕಳು ಬೆಂಗ್ಳೂರು ಕಡೆ ಇಲ್ಲ ಮಂಗ್ಳೂರು ಕಡೆಗೆ ಕಾಲೇಜಿಗೆ ಹೋಗ್ತಾರೆ ಅವರಿಷ್ಟ ನೆಕ್ಸ್ಟ್ ಏನು ಮಾಡಬೇಕು ಅಂತ ಯಾವುದೇ ಯಾವುದೇ ಫೀಲ್ಡಲ್ಲಿ ಹೋದ್ರು ನಿಮಗೆ ನೀವು ಮಾಡೋ ಕೆಲಸಕ್ಕೆ ಬಗ್ಗೆ ಭಕ್ತಿ ಇರಬೇಕು